ನಾನು ಒಬ್ಬ ಉದ್ಯೋಗಗಾರ ಆಗಿರೋದರಿಂದ ನಮಗೆ ತುಂಬ ಸವಾಲುಗಳು ಉಂಟಾಗ್ತವೆ ಆಫೀಸ್ಗಳಲಾಗಿರ್ಬೋದು ವರ್ಕಲ್ಲಿ ಆಗಿರ್ಬೋದು ನಮಗೆ ತುಂಬ ಸಂದರ್ಭಗಳು ಬರ್ತಾವೆ ಜಗಳ ಆಡೋದು ಮತ್ತೆ ಆ ಕಷ್ಟಗಳನ್ನು ಎದುರಿಸೋದು ಮತ್ತೆ ಆ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡೋದು ಈ ಸಂದರ್ಭಗಳು ಬಂದಾಗ ನಾವು ಒಂದು ಟೀಮ್ ಅಂತ ಮಾಡಿಕೊಂಡು ಒಂದು ಗುಂಪನ್ನು ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಒಂದೇ ಸಲ ಎಲ್ಲನೂ ಸಹಿ ಮಾಡೋಕೆ ನೋಡ್ತೇವೆ ಅದು ತುಂಬನೇ ಖುಷಿ ಆಗುತ್ತೆ ಮತ್ತೆ ಏಕೆಂದರೆ ಆ ಒಂದು ಸಂದರ್ಭವನ್ನು ಅವಷ್ಟು ಸೇರಿಕೊಂಡು ಎದುರಿಸೋದ್ರಿಂದ ನಮಗೆ ಖುಷಿ ಆಗುತ್ತೆ ಮತ್ತೆ ತಿಳ್ಕೊಳ್ತೇವೆ ಜಾಸ್ತಿ ಅದರಿಂದ ಇನ್ನೊಂದು ಯಾವುದಾದ್ರು ಸಂದರ್ಭ ಬಂದರೆ ಹೇಗೆ ನಿಭಾಯಿಸ್ಬೋದು ಈಸಿ ಆಗಿ ಅಂತ ಅದಕೋಸ್ಕರ ನಾವು ಎಲ್ಲರೂ ಸೇರಿಕೊಂಡು ಆ ಸಂದರ್ಭವನ್ನು ನಿವಾರಿಸೋದಕ್ಕೆ ನಿವಾರಿಸುವುದಕ್ಕೆ ಇಷ್ಟಪಡ್ತೇವೆ ಅದಕ್ಕೋಸ್ಕರ ನಾವು ಒಂದು ಎಂಟು ಹತ್ತು ಜನ ಸೇರಿಕೊಂಡು ಒಂದು ಗುಂಪು ಮಾಡ್ತೇವೆ ಆ ಗುಂಪಿನಲ್ಲಿ ಎಲ್ಲರೂ ಸೇರಿಕೊಂಡು ವರ್ಕ್ ಮಾಡ್ತೇವೆ ಅದರ ಬಗ್ಗೆ ಏನು ಆಗಿದೆ ಏನು ಕೆಟ್ಟೋಗಿದೆ ಅಂತ ಆ ಓಕೆ ಆ ಒಂದು ಆ ಒಂದು ಮಾಡೋದರಿಂದ ಅದರಿಂದ ಈಸಿ ಆಗಿ ಎಲ್ಲ ಸಾಲ್ವ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಕಂಪೆನಿಗಳಲ್ಲೆಲ್ಲ ನಾವು ಅಷ್ಟೊಂದಾಗಿ ಜಗಳ ಆಡೋದಿಲ್ಲ ಆ ಸಂದರ್ಭಗಳಲ್ಲಿ ಬಂದಾಗ ನಾವು ತಾಳ್ಮೆಯಿಂದ ನಿಭಾಯಿಸ್ತೇವೆ ಇಂತಹ ಸಂದರ್ಭ ಮೊನ್ನೆ ಒಂದು ಬಂದಿತ್ತು ಏಕೆಂದ್ರೆ ಒಂದು ಆ್ಯಪನ್ನು ಕಂಡುಹಿಡಿದಿದ್ವಿ ಆ ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾಯಿರ್ಲಿಲ್ಲ ಅಂದರೆ ರಿಲೀಸ್ ಆಗಿತ್ತು ಆದರೆ ಸರಿಯಾಗಿ ವರ್ಕ್ ಆಗ್ತಾಯಿರ್ಲಿಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಟೀಮ್ಗಳನ್ನ ಸೇರಿಕೊಂಡು ನಾವು ಒಂದು ಹತ್ತು ಹತ್ತು ಜನ ಹನ್ನೆರಡು ಜನ ಸೇರಿಕೊಂಡು ಆ ಒಂದು ಆ್ಯಪನ್ನು ಸಹಿ ಮಾಡಿದ್ವಿ ಹೇಗೇಂದರೆ ಒಂದೊಂದು ಒಂದು ತಿಂಗಳಲ್ಲಿ ಆ ಆ್ಯಪ್ ರೆಡಿ ಆಗಿ ಬಂತು ಅದಕ್ಕೋಸ್ಕರ ನಮಗೆ ತುಂಬ ಖುಷಿ ಆಗುತ್ತೆ ಹಾಗೆಯೇ ಅದು ಆ್ಯಪ್ ಈಗ ರನ್ನಿಂಗಲ್ಲಿದೆ ಮತ್ತೆ ಆ ಆ್ಯಪನ್ನು ಈಗ ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರೂ ಬಳಸುತ್ತಿದ್ದಾರೆ ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಗುತ್ತೆ ಒಂದು ಒಂದು ತಿಂಗಳಲ್ಲಿ ಆ ಒಂದು ಕಷ್ಟಕರ ಆ್ಯಪನ್ನು ನಾವು ಈಸಿ ಆಗಿ ಅದನ್ನು ರೆಡಿ ಮಾಡಿದ್ವಿ ಅದಕ್ಕೋಸ್ಕರ ನಮಗೆ ಒಂದು ಪ್ರಶಂಸೆ ಸಿಕ್ಕಿತು ಕಂಪನಿಯಿಂದ ಆ ಕಂಪನಿ ಬಂದು ಎಲ್ ಎನ್ ಟಿ ಅಂತ ಲೈಮನ್ ಟ್ರೀಸ್ ಓಕೆ ಅದರಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಆ ಒಂದು ಉದ್ಯೋಗವನ್ನು ನಾನು ತುಂಬ ಇಷ್ಟಪಡ್ತೇನೆ ನಾನು ಒಬ್ಬ ಡೆವಲಪರ್ ಆಗಿರೋದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ ಡೆವಲಪರ್ ಆಗಿರೋದಕ್ಕೆ ಮತ್ತು ಎಲ್ಲ ಥರದ ಆ್ಯಪ್ಗಳನ್ನು ಬೆಳೆಸೋದಕ್ಕೆ ಚೆನ್ನಾಗಿ ಇಷ್ಟಪಡ್ತೇನೆ ಮತ್ತೆ ನಾನು ಒಬ್ಬ ಡಿಸೈನರ್ ಕೂಡ ನಾನು ಡಿಸೈನ್ಗಳನ್ನೂ ಕೂಡ ಮಾಡ್ತೇನೆ ಆ್ಯಪ್ಗಳ ಡಿಸೈನ್ ಕೂಡ ಆ ಆ್ಯಪ್ಗಳನ್ನು ರಿಲೀಸ್ ಮಾಡಬೇಕಾದ್ರೆ ಅಂದರೆ ಬಿಡುಗಡೆ ಮಾಡಬೇಕಾದ್ರೆ ನಾನು ತುಂಬ ಖುಷಿ ಪಡ್ತೇನೆ ಏಕೆಂದ್ರೆ ಆ ಆ್ಯಪ್ಗಳನ್ನು ನಾನು ನಾನು ಬಿಲ್ಡ್ ಮಾಡಿರ್ತೇನೆ ನಾನು ಡಿ ನಾನು ನಾನು ತಯಾರಿಸಿರ್ತೇನೆ ನಾನು ಒಬ್ಬನೆ ಹಾಗೆ ನನ್ನ ಗುಂಪಿನ ಜನರೆಲ್ಲ ಸೇರಿಕೊಂಡು ಆ ಆ್ಯಪನ್ನು ತಯಾರಿಸಿರ್ತೇವೆ ಎಲ್ಲರವನ್ನು ಒಂದು ಥರದ ಮಿತಿಯಾದ ಒಂದು ಎಫರ್ಟ್ಸ್ ಇರುತ್ತೆ ಆ ಒಂದು ಶಕ್ತಿಯನ್ನು ನಾವು ಎಲ್ಲರೂ ಸೇರಿಕೊಂಡು ಹಾಕಿ ಆ ಆ್ಯಪನ್ನು ತಯಾರಿಸಿ ಬಿಡುವುದ್ರಲ್ಲಿ ನಮಗೆ ತುಂಬ ಖುಷಿ ಇರುತ್ತೆ ಹಾಗೆ ನಾನು ಒಬ್ಬ ಡೆವಲಪರ್ ಆಗಿರೋದರಿಂದ ನಾನು ಆ ಒಂದು ಜಾಗದಲ್ಲಿ ಆ ಒಂದು ಕಂಪನಿಯಲ್ಲಿ ವರ್ಕ್ ಉದ್ಯೋಗ ಮಾಡೋದಕ್ಕೆ ತುಂಬ ಇಷ್ಟಪಡ್ತೇನೆ ಮತ್ತೆ ನನಗೆ ನಮಗೆ ಸಂಬಳ ಬಂದು ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಾನು ಒಬ್ಬ ದೊಡ್ಡ ಡೆವೆಲಪರ್ ಆಗಿರೋದರಿಂದ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಆದರೆ ಇನ್ನೂ ಉಳಿದವರಿಗೆ ಕಮ್ಮಿ ಕೊಡ್ತಾರೆ ಮತ್ತೆ ನನಗಿಂತ ಮೇಲೆ ಇರೋರಿಗೆ ಜಾಸ್ತಿ ಕೊಡ್ತಾರೆ ಆ ಥರ ಒಂದು ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಜಗಳ ಆಡೋದಿಲ್ಲ ಮತ್ತೆ ನಮಗೆ ಕೊಡೋ ಸಂಬಳದಲ್ಲಿ ಖುಷಿ ಆಗಿರುತ್ತೇವೆ ಮತ್ತು ಆ ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ತೇವೆ ಮತ್ತು ಯಾವುದೇ ತಪ್ಪು ಆಗದಿರೊ ಥರ ಇರ್ತೇವೆ ಆಗ್ದಿರೆ ಇರೋ ಥರ ನೋಡ್ಕೊಳ್ತೇವೆ ಕೂಡ ಹಾಗೆ ಯಾವುದಾದ್ರೂ ಬಂತು ಅಂದರೆ ಯಾವುದಾದ್ರೂ ತೊಂದರೆ ಆಯಿತು ಇಲ್ಲ ಯಾವುದಾದ್ರೂ ಆ್ಯಪ್ ಕೆಟ್ಟೋಯಿತು ಯಾವುದು ವರ್ಕ್ ಆಗ್ತಾಯಿಲ್ಲ ಅಂತಂದರೆ ನಾವು ಗುಂಪನ್ನು ಮಾಡ್ಕೊಳ್ತೇವೆ ಹೆದರಿಕೊಳ್ಳೋದಿಲ್ಲ ಆ ಒಂದು ಗುಂಪನ್ನು ಮಾಡಿಕೊಂಡು ಆ ಥರ ವರ್ಕ್ ಆ ಒಂದು ಆ್ಯಪ್ ಕೆಟ್ಟೋಗಿರೋದಿಲ್ಲ ಆ ಆ್ಯಪ್ನ ಮೇಲೆ ವರ್ಕ್ ಮಾಡ್ತೇವೆ ಹಾಗೆಯೇ ಅದು ಕೂಡ ನೀಟಾಗಿ ವರ್ಕ್ ಮಾಡಿ ಅದನ್ನು ಒಂದು ಒಳ್ಳೆಯ ಹಂತಕ್ಕೆ ತಂದು ಅದನ್ನು ಬಿಡುಗಡೆ ಮಾಡ್ತೇವೆ ಅಷ್ಟೊಂದು ಎಫರ್ಟ್ಸ್ ಹಾಕಿರೋದರಿಂದ ನಮಗೆ ಆ ಒಂದು ತುಂಬನೇ ಉತ್ತಮವಾದ ಒಂದು ರಿಸಲ್ಟ್ಸ್ ಸಿಗುತ್ತೆ ಅದಕ್ಕೋಸ್ಕರ